ಹಲೋ ದಿವ್ಯಾ ಅವರಾ ನೀವು ಹೂವಿನ ಸ್ಟಾಲ್ ಇಟ್ಕೊಂಡಿದ್ದೀರಲ್ವಾ ದಿವ್ಯಾ ಅವರಾ ಹಾಂ ನನಗೆ ಹಾಂ ನನ್ನ ಅಣ್ಣನ ಮದುವೆ ಇದೆ ಶುಕ್ರವಾರ ನನಗೆ ಹೂವು ಬೇಕಿತ್ತು ನನಗೆ ಒಂದು ರೋಸಸು ಡಿಫ್ರೆಂಟ್ ಒಂದು ಫೈವ್ ಡಿಫ್ರೆಂಟ್ ಕಲರ್ಸ್ ರೋಸಸ್ ಇದ್ದರೆ ಕೊಡಿ ಹಾರ ಆಗಿರಲಿ ಎರಡು ಕಡೆ ಕೊಡಿ ನಮಗೆ ಹಾರ ಕೊಡಿ ಮತ್ತು ಬೊಕ್ಕೆ ಟೈಪಲ್ಲಿ ಕೊಡಿ ನಮಗೆ ಹಾಂ ಡೆಕೋರೇಷನ್ಗೆ ಬೇಕಾಗಿತ್ತು ಮತ್ತು ಡೆಕೋರೇಷನ್ ಪರ್ಪಸ್ ಕೂಡ ನಮಗೆ ಹೂಗಳು ಬೇಕು ಹಾಂ ಮನೆ ಮನೆ ಹತ್ರನೇ ಮಾಡೋ ಅಂಥದು ಹಾಂ ಬೆಳಿಗ್ಗೆ ಆರು ಗಂಟೆಗೆ ನೀವು ಬರು ಬರಲಿಕ್ಕಾಗುತ್ತ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಮಾ ಆಗಿ ಮಾಡ್ಬೌದಾ ಓಕೆ ಮೇಡಮ್ ಅಡ್ವಾನ್ಸ್ ಪೇ ಮಾಡ್ತೀನಿ ನನಗೆ ಕಳಿಸ್ಕೊಡಿ ಮ್ಯಾಮ್

ಹಾಂ ಓಕೆ ಮ್ಯಾಮ್ ನಾನ್ ಹೇಳ್ತೀನ್ ಮ್ಯಾಮ್ ನೋಡಿರಿ ಮ್ಯಾಮ್ ಆದಷ್ಟು ನೋಡಿ ಟೈಮ್ ತಗೋ ಟೈಮ್ ಕಮ್ಮಿ ತಗೊಳ್ಳಿ

ಓಕೆ ಮ್ಯಾಮ್ ಓಕೆ